ಹಕ್ಕಿ ಸಾಗಾಣಿಕೆ ಮತ್ತು ಸಂಬಂಧಿಸಿದ ಸಾಮಾನ್ಯ ಕಾಯ್ದೆ ನಿಯಮಗಳು ಇವು ಇರುತ್ತದೆ ಆದರೆ ಕೆಲವು ಹಕ್ಕಿಗಳನ್ನು ಅಥವಾ ಸಾಕುಪ್ರಾಣಿಗಳನ್ನು ಕೊಂಡು ಹೋಗುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಇದನ್ನು ಇಂಥದ್ದೇ ಒಂದು ಗಾಡಿಯಲ್ಲಿ ಅಥವಾ ಇಂಥದ್ದೇ ಒಂದು ವೆಯ್ಕಲ್ಲಲ್ಲಿ ಕೊಂಡೋಗಬೇಕೆಂಬ ನಿಯಮಗಳು ಇರುತ್ತದೆ ನಮಗೆ ತಿಳಿದ ಮಟ್ಟಿಗೆ ಅಂದರೆ ಒಂದು ಪತ್ರ ಮುಖಾಂತರನೋ ಅಥವಾ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ನಾವು ಈ ಇದನ್ನು ಹೇಳ್ತಾ ಇದ್ದೇವೆ ಅದೇ ಯಾವುದೇ ಒಂದು ಹಕ್ಕಿ ಅಥವಾ ಒಂದು ಯಾವುದೇ ಒಂದು ಪ್ರಾಣಿಯನ್ನು ಜನರು ಕೊಂಡೋಗುವಂತಹ ಬಸ್ಸು ಅಥವಾ ಜನರು ಕೊಂಡು ಕೊಂಡು ಹೋಗುವಂಥ ವಾಹನಗಳಲ್ಲಿ ಕೊಂಡು ಹೋಗಲಿಕ್ಕಿಲ್ಲ ಇದಕ್ಕೆ ಬೇರೆ ಬೇರೆಯೇ ಆದಂತಹ ಒಂದು ವಾಹನಗಳಿರ್ತದೆ ಇದಕ್ಕೆ ಕಾನೂನು ಕಾಯ್ದೆಗಳಿರ್ತದೆ ಮತ್ತು ಅದನ್ನು ಇಂಥ ನಿಯಮಗಳ ಮುಖಾಂತರ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಬೇಕಾಗುತ್ತದೆ ಯಾವುದೇ ಒಂದು ರೈಲ್ ಮುಖಾಂತರ ಒಂದು ಹಕ್ಕಿಗಳನ್ನು ಅಥವಾ ಕೋಳಿಗಳನ್ನು ಸಾಗಿಸುವುದಾದರೆ ಅದರ ಒಂದು ಡಬ್ಬವೇ ಬೇರೆ ಇರ್ತದೆ ಜನರು ಹೋಗುವಂಥ ಡಬ್ಬದಲ್ಲಿ ಅದಕ್ಕೆ ಎಲೋವ್ಡ್ ಇರುವುದಿಲ್ಲ ಇದನ್ನು ಪುಸ್ತಕಗಳಿಂದ ನಾವು ತಿಳಿದುಕೊಳ್ಳೋ ತಿಳಿ ತಿಳಿದುಕೊಳ್ಳುತ್ತಾ ಇದ್ದೇವೆ ಇಂಥ ನಿಬಂಧನೆಗಳು ಹಕ್ಕಿ ಸಾಗಾಣಿಕೆ ಮತ್ತು ಪಾ ಪ್ರಾಣಿಗಳ ಸಾಗಾಣಿಕೆ ಒಳಗಾಗಿ ಇದು ಬರುತ್ತದೆ